ನಮ್ಮ ತೋಟದಲ್ಲಿ ಅಂದರೆ ನಮ್ಮ ಗದ್ಯಾಗ ನಮ್ಮಹಾಡು ಭಾಷೆದಾಗ ಗದ್ಯಾಗ ಅಂತಾರೆ ನಮ್ಮ ಗದ್ಯಾಗ ನಾನು ಶೇಂಗ ಬೆಳಿತೀನಿ ಆಮೇಲೆ ನೆಲ್ಲು ಭತ್ತ ಬೆಳಿತೀನಿ ಆಮೇಲೆ ಮೆಕ್ಕೆ ಜೋಳ ಬೆಳಿತೀನಿ ಉಳ್ಳಾಗಡ್ಡಿ ಬೆಳಿತೀನಿ ಆಮೇಲೆ ತೊಗರಿ ಎಲ್ಲದೂ ಬೆಳಿತಿರ್ತೀನಿ ಜಾಸ್ತಿ ಅದ್ರಾಗೆ ನಮ್ಮ ಗದ್ದೆ ಹಚ್ಚಿರ್ತೀವಲ್ಲ ಜೊಕ್ಕು ಸೊಳ್ಳೆ ಆಗಿರ್ತವೆ ಆಮೇಲೆ ನಿಂತ ನೀರು ಹಂಗೆ ನಮ್ಮದು ಮೋಟ್ರ್ ಐತಲ್ಲ ಮೋಟ್ರದಾಗೆ ನೀರು ಹಾಕ್ಕೊಂಬಂದು ಇವತ್ತು ಬಿಟ್ಟು ನಿನ್ನೆ ಇವತ್ತು ಬಿಟ್ಟೀನಂದ್ರೆ ನೀರು ನಾಳೆ ಚೇಂಜ್ ಮಾಡಿಸ್ಬೇಕು ಹಂಗಾಗಿ ಅವನ್ನ ನೀರೆಲ್ಲ ತೆಗೆದು ಮತ್ತೆ ನೀರು ಮತ್ತೆ ಮೋಟ್ರು ಚಾಲು ಮಾಡಿ ಬಿಟ್ಟಾಗ ಮತ್ತೆ ಸ್ವಲ್ಪ್ ಇದು ಇರುತ್ತಲ್ಲ ಆಮೇಲೆ ಔಷಧಿ ಹೊಡಿತೀವಿ ಸೊಳ್ಳೆಯೆಲ್ಲ ಏನೂ ಬರೋಂಗಿಲ್ಲ ಜಾಸ್ತಿ ಹುಳಗಳನ್ನು ಇವಾಗ ಶೇಂಗ ಹಾಕೀವಂತ ತಗೋರಿ ಕಡ್ಲೆಯಾಗೆ ಅದ್ರೊಳಗಂತೂ ಹುಳ ಜಗ್ಗು ಅದು ಎಲೆಯೆಲ್ಲ ತಿಂದು ಎಲ್ಲ ಹಾಳು ಮಾಡಿ ಬಿಟ್ಟಿರ್ತವೆ ಆಮೇಲೆ ಸ್ಪ್ರೇ ಹೊಡ್ದ್ರೆ ಅಂಗಡಿಯಿಂದ ತೆಗೊಂಡ್ಬಂದು ಹೊಡ್ದ್ನಪ್ಪ ಅಂದ್ರೆ ಹುಳು ಎಲ್ಲ ಸತ್ತೋಗ್ತದೆ ಚೆಂದ ಚಿಗುರು ಬರ್ತೈತಿ ಆಮೇಲೆ ಬೇರೆ ಬೇರೆ ಇವಾಗ ಟಮಟಿಗೆಲ್ಲ ಮುಟ್ಟು ರೋಗ ಎಲ್ಲದೂ ಆಮೇಲೆ ಬಾಣಂತಿ ರೋಗ ಎಲ್ಲದೂ ಬಂದಾಗ ನಾನು ಔಷಧ ಅಂಗ್ಡಿಗೆ ಹೋಗಿ ಆ ಹುಳದ್ದು ಗಿಡುಗ ಈ ಇಂಥ ಟಮಟಿ ಗಿಡಕ್ಕೆ ಅದನ್ನ ಹೆಂಗೆ ತಗೊಂಡೋಗಿ ಹೆಂಗೆ ಹೊಡೆಯೋದಂತ ಕೇಳ್ಕೊಂಡ್ಬಂದು ಹೊಡ್ದ್ನಪ್ಪ ಅಂದ್ರೆ ಬೆಳೇನೆ ನೀಟ್ ಬರ್ತೈತೆ ಆಮೇಲೆ ಆಮೇಲೆ ಇವಾಗ ಉಳ್ಳಾಗಡ್ಡಿಗೆ ಈ ಗೊಬ್ಬರ ಒಂದು ಮೂರುಸರಿ ಅಯ್ಯೋ ಮು ಕಳೆ ತೆಗ್ದು ಎರ್ಡು ಸರಿ ಗೊಬ್ಬರ ಹಾಕಿ ಮು ಎರಡ್ಮೂರು ಸರಿ ಗೊಬ್ಬರ ಹಾಕಿ ಆ ಗೊಬ್ರದ ಹೆಸ್ರನ್ನು ಅಷ್ಟು ನಂಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಮಾಡ್ತಿರ್ತಾರೆ ಆ ಗೊಬ್ಬರ ಹಾಕಿದ ದ್ರ ಚೆಂದ ಬೆಳೆ ಬರ್ತೈತೆ ಆಮೇಲೆ ಅವು ಹುಳಾನು ಬಂದಂಗೆ ಬಂದಾಗೆಲ್ಲ ನೋಡ್ಕೊಳ್ತಾ ಇದ್ದು ಯಾವ ಎಣ್ಣೆ ಹೊಡೆದ್ನಪ್ಪ ಅಂದ್ರೆ ಹೆಂಗೆಂಗೆ ಆಗುತ್ತೆ ಅಂಥೇಳಿ ಅಂಗ್ಡ್ಯಾಗ ಕೇಳ್ಕೊಂಡ್ಬಂದು ಹೊಡ್ದ್ರು ಇದಾಗ್ತೈತಿ ಆಮೇಲೆ ತೊಗರಿ ಬೆಳೆಗೆ ಬೆಳಿತೀವಲ್ಲ ಅವು ತೊಗರಿ ಹೂ ಬಿಟ್ಟಾಗ ಅಯ್ಯೋ ಮಾಡ ಹತ್ತಾಕಂದ್ರೆ ಎಲ್ಲ ಉದ್ರಿ ಹೋಗ್ಬಿಟ್ಟಿರ್ತೈತಿ ಹಂಗಾಗಿ ಆ ಮಾಡ ಅದಾಗು ಇಂಥ ಎಣ್ಣೆ ಹೊಡೆದ್ನಪ್ಪ ಅಂದ್ರೆ ತೊಗರಿ ಹೂವು ಚೆಂದ ಬಿಡ್ತ ತೊಗರಿ ಚಂದ ಬಿಡುತ್ತೆ ಆಮೇಲೆ ಆಗ ಮೆಕ್ಕೆ ಜೋಳ ಮೆಕ್ಕೆ ಜೋಳಕ್ಕೆ ಇವಾಗ ಅದು ಹುಳು ಬಂದಿರುತ್ತೆ ಅದು ಗರಿಯೆಲ್ಲ ತಿನ್ನೋಕೆ ಹತ್ಬಿಡುತ್ತೆ ಅದಕ್ಕೊಂದು ಮೆಡ್ಶನ್ ಐತೆ ಅದಕ್ಕೆ ಹೊಡೆದ್ನಪ್ಪ ಅಂದ್ರೆ ಸ್ಪ್ರೇ ಮಾಡಿದ್ನಪ್ಪ ಅಂದ್ರ ಅದು ಚೆನ್ನ ಆಮೇಲೆ ಬೆಳೀತಾ ಬಡಿ ಗುಳಿಗೆ ಅಂತ ಬಂದಿರ್ತಾ ನಮ್ಮಇದ್ರ ನಮ್ಮ ಮನೆಯಾಗ ಅನ್ನೋದದಕ್ಕೆ ಬಡಿ ಗುಳಿಗೆ ಅಂತಾರ ಅದನ್ನು ಹಾಕಿದೆನಪ್ಪ ಅಂದ್ರೆ ಸುಳ್ಯಾಗ ಹಾಕಿತ್ತಪ್ಪ ಅಂದ್ರೆ ಅದು ಸುಳಿ ಎಲ್ಲ ಮೇಲೆ ಚೆಲ್ಲಿ ಚೆಲ್ಲಿ ಬೆಳೆಯೋಕೆ ಅದಕ್ಕೆ ಇದಾಗತ್ತೆ ಹಂಗಾಗಿ ಬಡಿ ಗುಳಿಗೆನ ಬಳಸ್ತೀವಿ ಆಮೇಲೆ ನಮ್ಮ ಜಾಸ್ತಿ ಅಂದರೆ ನಾವು ಸೀಡ್ಸ್ ಮಾಡ್ತೀವಿ ಇವಾಗ ಚಿಲ್ಲಿ ಪ್ಲಾಟು ಎಲ್ಲದನ್ನು ಅವನ್ನು ರಿಂಗ್ ಮಾಡಿ ಗೊಬ್ಬರ ಹಾಕೋದು ಔಷಧಿ ಹೊಡೆದು ಮೆಣ್ಸಿನ್ಕಾಯಿ ಅರ್ಧಂಗುಲ ಅದು ಒಂದು ಹಂತಕ್ಕೆ ಬರುತ್ತೆ ಅವಾಗ ಅದನ್ನು ಕ್ರಾಸಿಂಗ್ ಮಾಡಿದ್ನಪ್ಪ ಅಂದ್ರ ಬೀಜ ಬೀಜ ನಮ್ಗೆ ಬೇಕು ಅದರಲ್ಲಿ ಮಾಡಿದೆನಪ್ಪ ಒಂದು ಸೀಡ್ಸ್ ಮಾಡಿದರೆ ಬೀಜ ಹಿಂಗೆ ತೆಗೆದ್ರೆ ಅದಕ್ಕೆ ಭಾಳ ಏನು ಚೆಂದಾಗಿ ನೋಡ್ಕೊಂಡ್ರೆ ಅದು ಭಾಳ ತ ಕೇರ್ಲೆಸ್ ಮಾಡ್ಬಿಟ್ರೂನು ಅದು ಸರೀನೆ ಬೆಳೆ ಬರೋಲ್ಲ ಆಮೇಲೆ ಕಲ್ಲಂಗಡಿ ಕ್ರಾಸ ಇದು ಸೀಡ್ಸ್ ಬೀಜನ ತೆಗ್ಯೋದು ನಾವು ಕಲ್ಲಂಗಡಿ ಕ್ರಾಸು ಒಂದೂವರೆ ತಿಂಗಳಿಗೆ ಅದು ಬೆಳೆ ಬೀಜ ಇಟ್ಟಮೇಲೆ ಒಂದು ನಲವತ್ತೈದು ದಿವ್ಸಕ್ಕೆ ಕ್ರಾಸಿಂಗ್ ಬರುತ್ತೆ ಕ್ರಾಸಿಂಗ್ ಮಾಡಿ ಆಮೇಲೆ ನಲವತ್ತೈದು ದಿವ್ಸಕ್ಕೆ ಬೀಜ ತೆಗ್ಕೊಳ್ಬೇಕು ಅವಾಗವಾಗ ಗೊಬ್ಬರ ಹಾಕಿ ಆಮೇಲೆ ಬ ಡ್ರಿಪ್ಪಿನ ಗೊಬ್ಬರ ಬಿಟ್ನಪ್ಪ ಅಂದ್ರೆ ಅದು ಚೆಂದ ಇಳುವರಿ ಬರ್ತೈತಿ ಅಂತ ಅದಕ್ಕೆ ಆಮೇಲೆ ಜಾಸ್ತಿ ಹೂಜಿ ಅಂತ ಬರುತ್ತೆ ಇವಾಗ ತಂಡಿಯಿಂದ ಹಾಕಿದ್ರೆ ಅದು ಕಲ್ಲಂಗಡಿ ಹೂಜಿ ಅಂತಂದು ಒಂದು ಹುಳು ಬಂದು ಜಾಸ್ತಿ ಹಾಳು ಮಾಡೋಕೆ ಹತ್ತೈತಿ ಅದು ಸ್ಪ್ರೇ ಹೊಡೆದ್ನಪ್ಪ ಅಂದ್ರೆ ಚೆನ್ನಾಗಿ ಬರುತ್ತೆ ಅದು ಬೆಳೆಯೆಲ್ಲ ಆಮೇಲೆ ಸೊಳ್ಳೆ ಅಂತೂ ಮನೆ ಮುಂದೆ ಎಲ್ಲದನ್ನೂ ಮನೆ ಹತ್ರ ಗದ್ದೆ ಇರೋದ್ರಿಂದ ಸೊಳ್ಳೆ ಎಲ್ಲ ಜಾಸ್ತಿ ಅವ್ರ ತ್ಯಾ ಪೌಡ್ರು ತೆಗೊಂಡ್ಬಂದು ಬಂದು ಹಾಕಿ ಹೊಡೆದ್ರೆ ಅದು ಬು ಎಲ್ಲ ಸಹ ನೀಟಾಗಿ ಆಗುತ್ತೆ ಅದು ಸೊಳ್ಳೆ ಎಲ್ಲ ಸಾಯ್ತವೆ ಆಮೇಲೆ ಇವು ಇವು ಆಮೇಲೆ ತೋಟದಾಗ ನಾವು ಏನೇನು ಬ್ಯಾ ಇದಕ್ಕೆ ಹೊಡ್ದಿರ್ತೀವಿ ಆಮೇಲೆ ಇನ್ನೊಂದು ಇದು ಬೆಳಿತೀವಿ ಸೂರ್ಯಕಾಂತಿ ಹೂವು ಅದಕ್ಕೂ ಎಣ್ಣೆ ಹೊಡೀಲಾರದೆ ಈಗ ಯಾವುದಂತು ಯಾವುದು ಬೆಳೇನು ಬರೋಂಗಿಲ್ಲ ಏನಿಲ್ಲ ಹಾಗಾಗಿ ಅದಕ್ಕೆ ತಗೊಂಡ್ಬಂದು ಎಣ್ಣೆ ಹೊಡ್ದಂಗೆಲ್ಲ ಆಮೇಲೆ ಹುಳು ಇರ್ತಾವೆ ನೆಲದಾಗೆ ಆ ಹುಳಕ್ಕೆ ಇಂಥವು ಎಣ್ಣೆ ಹೊಡ್ದ್ರೆ ಗೊಬ್ರ ಹಾಕಿದ್ರೆ ಎಲ್ಲ ಸತ್ತೋಗಿ ಆಮೇಲೆ ಬೆಳೆ ಚೆಂದ ಬರ್ತೈತೆ ಆಮೇಲೆ ಹುರ್ಳಿ ಹುರ್ಳಿ ಬೆಳೆದಿರ್ತೀವಿ ಅದಕ್ಕೂ ಎಣ್ಣೆ ಹೊಡೆಯಬೇಕು ಆಮೇಲೆ ತೊಗರಿ ಆಯಿತು ಹೆಸ್ರು ಹೆಸ್ರುನೂ ಅದು ಪೀಕ್ ಚಲೋ ಬರೋ ಛಲೊ ಆ ಪೀಕ್ ಬರಕ್ಕತ್ತೈತೆ ಅಂದ ತಕ್ಷಣ ಅದನ್ನು ಬಂದು ಹುಳ ಕೂತು ಎಲ್ಲ ಹಸ್ರು ಹುಳವೆಲ್ಲ ಕೂತ್ಕೊಂಡು ಕಾಯಿ ಪಾಯಿ ಎಲ್ಲ ತಿನ್ನೋಕೆ ಹತ್ಬಿಡ್ತಾವೆ ಅದಕ್ಕೆ ಎಣ್ಣೆ ಹೊಡೆದ್ನಪ್ಪ ಅಂದ್ರೆ ಅದು ಸ ಸತ್ತು ಹೋಗುತ್ತೆ ಆಮೇಲೆ ಹೆಸ್ರು ಬೇಳೆ ಹೆಸ್ರು ಚೆಂದ ಬಳ್ಳಿ ಚೆಂದ ಬರ್ತೈತಿ ಆಮೇಲೆ ನಮ್ಮ ತೋಟ್ದಾಗ ಹೂವಿನ ಗಿಡವೂ ಹಾಕೀನಿ ಹೂವಿನ ಗಿಡನ ಮಲ್ಲಿಗೆ ಕಂಟಿನ ಸ್ವಲ್ಪ ಮನೆ ಪೂರ ತೆಗೊಂಡ್ತಂದು ಹಚ್ಚಿರ್ತೀವಿ ಅವಾಗವ್ನು ಚಂದ ಬರ್ಬೇಕಲ್ಲ ಚಿಗರು ಚಿಗರು ಚಿಗರು ಅದಕ್ಕೆ ಎಣ್ಣೆ ಹೊಡೆದ್ನಪ್ಪ ಅಂದ್ರೆ ಯಾವ ಅದು ಕರೆಟ್ ಟೈಮ್ ಎಣ್ಣೆ ಹೊಡ್ದು ಅವು ಹುಳು ಕ್ರಿಮಿ ಕೀಟಾಣುಗಳನ್ನೆಲ್ಲವೂ ಸಹ ಸತ್ತೋದರೆ ಚೆಂದ ಬೆಳೆ ಬರ್ತೈತಿ ಯಾವಾಗಲೂ ಇಲ್ಲ ಅನ್ನಿ ಅಪ್ಪ ಅಂದ್ರೆ ಅದು ಏನೂ ಬರೋಲ್ಲ ಅದ ಏ ಇದಾಗಲಿಲ್ಲ ಹಾಗಾಗಿ ಇದಾಗುತ್ತೆ ಆಮೇಲೆ ಮತ್ತೆ ಗುಲಾಬಿ ಗಿಡವೂ ಹಚ್ಚು ಒಂದು ಸ್ವಲ್ಪ ತೋಟದಾಗೆ ಅದನ್ನು ಎಣ್ಣೆ ಹೊಡೀಬೇಕು ಎಲ್ಲದನ್ನೂ ಮನೆಯಾಗೆ ತೆಗೊಂಡು ಭಾಳ ರೋಗ ಬಂದೆನಪ್ಪ ಅಂದ್ರೆ ಯಾವ ಬೆಳೆಯೂ ಚೆಂದನೇ ಬರೋಂಗಿಲ್ಲ ಹಾಗಾಗಿ ಔಷಧ ಬಂದಿರ್ತವೆ ಹೊಡ್ದು ನೋಡಿ ಟ್ರೈ ಮಾಡಿ ಹೊಡೆದೆನಪ್ಪ ಅಂದು ಚಲೋ ಬೆಳಿತೈತಿ ಆಮೇಲೆ ನೆಲಗದ್ದೆಗಂತು ಚೊಕ್ಕು ಸೊಳ್ಳೆ ಹಾಕವು ಎಷ್ಟಾರ ಇದು ಮಾಡಿ ಎಷ್ಟಾರಿದು ಆ ಕೊಪ್ಪು ಜೊಂಡೆಯೆಲ್ಲ ಕೂತ್ಕೊಂಡಿರುತ್ತೆ ಹುಳ ಸಣ್ಣ ಸಣ್ಣ ಹುಳು ಅದನ್ನು ಹೆಂಗೆ ಭಾಳ ದಿವಸ ಸಾಕಾತಿದ್ದೆ ಅನ್ಸಿತ್ತು ನಮಗಂತು ಎಷ್ಟು ಇದು ಅನ್ನಿಸುತ್ತಲ್ಲಪ್ಪ ಹುಳು ಇದ್ದರೆ ಊಟದ ಮೇಲೆಯೂ ಸರಿ ಬರೋಲ್ಲ ಏನೂ ಇಲ್ಲ ಹಂಗಾಗಿ ನೆಲ್ಲು ಇನ್ನೂ ಸಹ ನೋಡ್ಕೊಳ್ಳೇಬೇಕು ನೋಡ್ಕೊಂಡಿಲ್ಲ ಅಂದ್ನಪ್ಪ ಅಂದ್ರೆ ಅದು ನೆಲ್ಲು ನಮಗೆ ಒಂದು ಎಕ್ರೆಗೂ ಒಂದು ಹತ್ತು ಚೀಲ ಬುಡಾನು ಬರೋಲ್ಲ ಅಷ್ಟು ಇದಾಗ್ಬಿಡುತ್ತೆ ಹಂಗಾಗಿ ಔಷಧಿ ಹೊ ಯಾವುದು ಹೊಡೆದರೆ ಎಲ್ಲದನ್ನೂ ಹೊಡೀಲೇಬೇಕು ಇವಾಗ ಔಷಧಿ ಹೊಡೀಲಿಕ್ಕಂತ ಒಂದು ಪೀಕ್ ಅಂತೂ ಯಾವುದು ನಮ್ಮ ಕೈ ಸೇರೋಲ್ಲ ತೆಂಗಿನ ತೋಟಕ್ಕಂತೂನು ಇವಾಗ ಇಂಜೆಕ್ಷನ್ ಬಂದು ಇಂಜೆಕ್ಷನ್ ಮಾಡಿಸಿರ್ತೀವಿ ಅದಕ್ಕೆ ತೋಟಕ್ಕೆ ಕಾಯಿ ಎಲ್ಲ ಹೂ ಉದುರೋಗ್ಬಿಡ್ತವಲ್ಲ ಹಂಗಾಗಿ ಇಂಜೆಕ್ಷನ್ ಮಾಡಿಸಿ ಸ್ವಲ್ಪ್ ಕಾಯಿ ಚೆನ್ನಾಗಿ ಬಿಡೋಕೆ ಹತ್ಬಿಡ್ತು ಆಮೇಲೆ ಹುಪ್ಪು ಗಿಪ್ಪು ಎಲ್ಲ ಕಟ್ಟಿದ್ರೆ ತೆಂಗಿನ ತೋಟ್ದಾಗ ಚೆಂದ ಬೆಳಿತೈತಿ ಆಮೇಲೆ ಮೆಣ್ಸಿನಕಾಯಿ ತಿನ್ನೋ ತಿನ್ನೋ ಮೆಣ್ಸಿನಕಾಯಿ ಬ್ಯಾಡಗಿ ಕಾಯನ್ನ ಸ್ವಲ್ಪ್ ಪಿಜಾಗ ಒರ್ಸಿದ್ನಪ್ಪ ಅಂದ್ರೆ ಅದಕ್ಕಂತು ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ನೀರು ಕರೆಕ್ಟ್ ಟೈಮ್ ಒರ್ಸಿದ್ನಪ್ಪ ಅಂದ್ರೆ ಬರ್ತೈತಿ ಎಣ್ಣೆ ಹೊಡೀಲಿಕ್ಕಂತೂ ಸೊಳ್ಳೆದೇ ಅದು ಹುಳು ಕೂತ್ಕೊಂಡು ಯಾವುದು ಮೆಣ್ಸಿನಕಾಯನ್ನೆ ಬಿಡೋಂಗಿಲ್ಲ ಅದಕ್ಕೂ ಎಣ್ಣೆ ಹೊಡೆದು ಎಲ್ಲಇದು ಮಾಡಬೇಕು ನಾವು ತೋಟ ಮಾಡೋದು ಎಣ್ಣೆ ಇಲ್ಲದೆ ಯಾವುದೂ ನಡೆಗಿಲ್ಲ ಎಣ್ಣೆ ಹೊಡೀಲೇಬೇಕು ಎಣ್ಣೆ ಎಷ್ಟು ಹೊಡಿತೀವಿ ಅಷ್ಟು ನಮಗಂತು ಚಲೋ ಐತಿ ಆಮೇಲೆ ಮಾರ್ಕೆಟಿಗೆ ಯಾವುದು ತಗೊಂಡೂನು ಹೋಗ್ಬೋದು ಇವಾಗ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಬೆಳೆದೆನಪ್ಪ ಅಂದ್ರೆ ಈಗಂತೂ ತರಕಾರಿ ರೇಟ್ ಜಾಸ್ತಿ ಇತ್ತಲ್ಲ ಹಾಗಾಗಿ ತರಕಾರಿ ಬೆಳ್ದಂಗೆಲ್ಲ ಅದು ಎಷ್ಟು ಬೆಳಿತೀವಿ ಅಷ್ಟು ಮಾರ್ಕೆಟಿಗೆ ಔಷಧಿ ಗಿವ್ಷ್ದಿ ಹೊಡ್ದಂಗು ಮಾರ್ಕೆಟಿಗೆ ಆಮೇಲೆ ಕಳಿಸ್ಬೋದು ಅದ್ರಾಗ ಬರ್ತೈತಿ ಲಾಭ ತೋಟ ಮಾಡ್ದಾಗ ಎಷ್ಟು ತೋಟ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಾವು ಮೇ ಅದನ್ನ ನೋಡ್ಕೊಳ್ತೀವಿ ಅಷ್ಟು ನಮಗೆ ಲಾಭ ಐತಿ ಆಮೇಲೆ ಅಷ್ಟಾಗಿ ರೇಟೂ ನಮಗಂತು ತೋಟ ಮಾಡಿದೋರ್ಗೆ ಇವಾಗ ಮಾಡಿದವ್ರಿಗಂತೂ ಸಹ ಭಾಳ ಲಾಭ ಐತೆ ಮಾರ್ಕೆಟಿಗೆ ಇರುವಷ್ಟು ಅಷ್ಟೇ ರೇಟ್ ದುಬಾರಿ ಆಗೈತಲ್ಲ ಕೊಂಡ್ಕೊಂಡ್ಬಂದು ತಿನ್ನದೆ ನಮ್ಮ ತೋಟ್ದಾಗ ಇಷ್ಟೆಲ್ಲ ಮಾಡ್ಕೊಳ್ತೀನಿ ನೋಡಿರಿ ನಾನು